ನಮಸ್ಕಾರ ಸರ್ ನಮ್ಮ ಪ್ರದೇಶದಲ್ಲಿ ಆಡಳಿತ ನಡೆಯುತ್ತಿರುವ ಮುಖ್ಯ ರಾಜಕೀಯ ಪಕ್ಷಗಳು ಯಾವ್ಯಾವು ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅವು ಹೇಗ್ ಬೆಳೆದು ನಿಂತಿವೆ ಅಂದರೆ ಅವರು ಕೊಡುತ್ತಿರುವ ವಸತಿ ಮತ್ತು ನೀರು ಊಟ ಮತ್ತು ಯಾವುದೇ ತೊಂದರೆಗಳಿಲ್ದೇ ನೋಡ್ಕೊತಿದಾರೆ ಅವರು ಕೊಡೋ ಸೌಲಭ್ಯಗಳಿಂದ ಎಷ್ಟೋ ಆದ ಅನಾಥ ಮಕ್ಕಳಿಗೆ ಸೌಲಭ್ಯ ಆಗುತ್ತಿದೆ ಮತ್ತು ಆಶ್ರಮದಲ್ಲಿ ಮುದುಕರಿಗೆ ಮುದುಕಿಯರಿಗೆ ವಸತಿಯನ್ನು ಕೊಡ್ತಿದ್ದಾರೆ ಊಟ ಕೊಡ್ತಿದ್ದಾರೆ ಅವ್ರ್ಗೆ ಯಾವುದೇ ತೊಂದರೆಗಳಿಲ್ದೇ ನೋಡ್ಕೊತ್ತಿದ್ದಾರೆ ಪಿಂಚಣಿಯೆಲ್ಲ ಹಾಕ್ತಿದ್ದಾರೆ ಯಾಕಂದರೆ ಅವ್ರಿಗೆ ಓಡಾಡೋಕ್ಕೆ ಆಗೋಲ್ಲ ಕೆಲಸ ಮಾಡೋದಕ್ಕೆ ಕೂಡ ಆಗೋಲ್ಲ ಅದಕ್ಕಾಗಿ ಇವರು ಅವ್ರಿಗೆ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಮತ್ತು ನ ಊರೂರಿಗೂ ಹಳ್ಳಿ ಹಳ್ಳಿಗೂ ಹೋಗಿ ಏಕೆಂದರೆ ಹಳ್ಳಿ ಇರೋದರಿಂದ ಅವರಿಗೆ ಬೇರೆ ಯಾವುದೇ ಥರದ ತೊಂದರೆಗಳಿರ್ತವೆ ಅದಕ್ಕಾಗಿ ಅವ್ರಿಗೆ ರೋಡ್ ಆಗಲಿ ನೀರು ಆಗಲಿ ಈ ಥರ ಸೌಲಭ್ಯಗಳು ಮಾಡಿ ಕೊಡ್ತಿದ್ದಾರೆ ಮತ್ತು ಈಗ ತಾನೇ ಹೊಸ್ದಾಗಿ ಬಂದಿರುವ ಏನಂದರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ಸನ್ನು ಮಾಡ್ತಿದ್ದಾರೆ ಏಕಂದರೆ ಯಾವುದೇ ಥರದ ತೊಂದ್ರೆಗಳು ಆಗಬಾರ್ದು ಹೆಣ್ಮಕ್ಕಳಿಗೆ ಅಂತ ಹೊಸ ಬಸ್ಸನ್ನು ಕೊಡ್ತಿದ್ದಾರೆ ಅದರಲ್ಲಿ ಫ್ರೀ ಟಿಕೆಟ್ ಸಮೇತ ಇರುತ್ತೆ ಧನ್ಯವಾದಗಳು